ನಮ್ಮನೆ ಅಡುಗೆ ಮನೆಲಿ ತುಂಬನೇ ಪಾತ್ರೆಗಳು ಮತ್ತೆ ತುಂಬನೇ ವಸ್ತುಗಳು ಇದೆ ಅದರ ಪ್ರತಿಯೊಂದೂ ನಾವು ಒಂದೊಂದು ಅಡುಗೆಗೆ ನಾವು ಯೂಸ್ ಮಾಡ್ತೀವಿ ಅಂತಲೇ ಹೇಳ್ಬೋದು ಈವಾಗ ನಾವು ನಮ್ಮನೆಯಲ್ಲಿ ಕುಕ್ಕರ್ ಇದೆ ಕುಕ್ಕರ್ನ ನಾವು ತರಕಾರಿ ಮತ್ತೆ ಮತ್ತೆ ಆಲೂಗೆಡ್ಡೆ ಈ ರೀತಿ ಪದಾರ್ಥಳನ್ನ ನಾವು ಕೂಗ್ಸೋಕ್ಕೆ ಮತ್ತೆ ಬೇಯಿಸೋಕ್ಕೆ ನಾವು ಯೂಸ್ ಮಾಡ್ತೀವಿ ಮತ್ತೆ ಹೆಂಚುಗಳು ಇದೆ ಹೆಂಚುಗಳನ್ನ ನಾವು ದೋಸೆ ಹಾಕೋಕ್ಕೆ ಮತ್ತೆ ರೊಟ್ಟಿಗಳನ್ನ ಇದು ಬೆ ರೋಸ್ಟ್ ಮಾಡೋಕ್ಕೆ ನಾವು ಹೆಂಚುಗಳನ್ನ ಯೂಸ್ ಮಾಡ್ತೀವಿ ಮತ್ತೆ ಚಾಕುಗಳು ಇದೆ ಚಾಕುಗಳನ್ನ ನಾವು ತರಕಾರಿಗಳು ಹಚ್ಚೋಕ್ಕೆ ಯೂಸ್ ಮಾಡ್ತೀವಿ ಹಣ್ಣುಗಳನ್ನ ಹಚ್ಚೋಕ್ಕೆ ನಾವು ಯೂಸ್ ಮಾಡ್ತೀವಿ ಮತ್ತೆ ಲೋಟಗಳು ಇದೆ ಲೋಟಗಳನ್ನ ಕೂಡ ನಾವು ಹಾಲು ಕುಡಿಯೋಕ್ಕೆ ಕಾಫಿ ಕುಡಿಯೋಕ್ಕೆ ಜ್ಯೂಸ್ ಕುಡಿಯೋಕ್ಕೆ ನೀರು ಕುಡಿಯೋಕ್ಕೆ ಈ ರೀತಿಯಾಗಿ ನಾವು ಯೂಸ್ ಮಾಡ್ತೀವಿ ಮತ್ತೆ ದೊಡ್ಡದಾದ ದಬ್ರಿ ತಪ್ಲಿಗಳು ಇದೆ ಇದನ್ನು ನಾವು ನೀರನ್ನು ನಾವು ಸ್ಟೋರ್ ಮಾಡೋಕ್ಕೆ ನಾವು ಯೂಸ್ ಮಾಡ್ತೀವಿ ಮತ್ತೆ ತಟ್ಟೆ ತಟ್ಟೆನ ನಾವು ಊಟ ಮಾಡಲು ನಾವು ಯೂಸ್ ಮಾಡ್ತೀವಿ ಮತ್ತೆ ಸ್ಪೂನು ಅಷ್ಟೆ ನಾವು ಊಟ ಮಾಡಲು ಮತ್ತೆ ಪಾಯಸ ಈ ರೀತಿಯ ಐಟಮ್ಗಳನ್ನ ನಾವು ತಿನ್ನಲು ಯೂಸ್ ಮಾಡ್ತೀವಿ ಮತ್ತೆ ಫೋರ್ಕ್ ಅಂತ ಬರುತ್ತೆ ಅದು ಆ ಸ್ಪೂನ್ ಇದೆ ಅದನ್ನು ನೂಡಲ್ಸ್ ಮ್ಯಾಗಿ ಈ ರೀತಿ ಶ್ಯಾವಿಗೆ ಈ ರೀತಿ ಪದಾರ್ಥಗಳನ್ನ ತಿನ್ನೋಕ್ಕೆ ನಾವು ಯೂಸ್ ಮಾಡ್ತೀವಿ ಮತ್ತೆ ಬೌಲ್ಗಳು ಬಟ್ಲುಗಳನ್ನ ನಾವು ಜಾಮೂನು ಮತ್ತೆ ಸಿಹಿ ತಿನಿಸುಗಲನ್ನ ತಿನ್ನೋಕ್ಕೆ ನಾವು ಯೂಸ್ ಮಾಡ್ತೀವಿ ಮತ್ತೆ ಸೌಟ್ ಇದೆ ಸೌಟ್ನು ಕೂಡ ನಾವು ತರಕಾರಿ ಪಲ್ಯಗಳನ್ನ ಮತ್ತೆ ಸಾಂಬಾರು ಈ ರೀತಿ ನಾವು ಊಟಕ್ಕೆ ಬಡಿಸೋಕ್ಕೆ ಅಂತನೇ ನಾವು ಸೌಟ್ಗಳನ್ನ ಯೂಸ್ ಮಾಡ್ತೀವಿ ಮತ್ತೆ ಇನ್ನ ಇದಿದೆ ಚಾಕು ಚಾಕು ಇಂದ ನಾವು ತರಕಾರಿ ಹೆಚ್ಚೋಕ್ಕೆ ಯೂಸ್ ಮಾಡ್ತೀವಿ ಮತ್ತೆ ತರಕಾರಿನ ಎರಿಯೋದಕ್ಕೆ ನಾವು ಪೀಲರ್ ಅಂತ ಯೂಸ್ ಮಾಡ್ತೀವಿ ಮತ್ತೆ ಚಮಚಗಳಲ್ಲಿ ತರಾಂತರಗಳಿದೆ ಚಿಕ್ಕದು ದೊಡ್ಡದು ಅತೀ ದೊಡ್ಡದು ಇದನ್ನು ನಾವು ಅಡುಗೆ ಸಾಮಾನುಗಳನ್ನ ಮೆಷರ್ ಮಾಡೋಕ್ಕೆ ನಾವು ಯೂಸ್ ಮಾಡ್ತೀವಿ ಇದು ಬಿಟ್ಟರೆ ಸ್ಟೀಲಿನ ಬಾಕ್ಸ್ಗಳು ಯೂಸ್ ಮಾಡ್ತೀವಿ ಇದನ್ನು ನಾವು ಮನೆಯಲ್ಲಿರೋ ಸಾಮಾನುಗಳು ಅಂದರೆ ಅಡುಗೆ ಸಾಮಾನುಗಳನ್ನ ನಾವು ತೊ ಗಾಳಿ ಆಡದೆಲೆ ಏರ್ ಏರ್ ಟೈಟ್ ಕಂಟೈನರಲ್ಲಿ ಸೇವ್ ಮಾಡೋಕ್ಕೆ ನಾವು ಇದನ್ನು ಯೂಸ್ ಮಾಡ್ತೀವಿ ಇದೇ ರೀತಿ ನಾವು ಎಲ್ಲ ಥರದ ನಾವು ಫ್ರೈಯಿಂಗ್ಗೆ ಈವಾಗ ಎಣ್ಣೆಯಲ್ಲಿ ಕರೆಯೋದಕ್ಕೆ ದಬ್ರಿಗಳು ಮತ್ತೆ ಅದನ್ನ ಈವಾಗ ಬೋಂಡಾ ಹಾಕಿದಾಗ ಅದಕ್ಕೆ ಅಂತನೇ ಕರಿಯ ಅದು ಬೋಂಡನೇ ಎತ್ಕೊಳ್ಳೋಕ್ಕೆ ಅಂತನೇ ಒಂದು ಸೌಟ್ ಬರುತ್ತೆ ಈ ರೀತಿ ಪದಾರ್ಥಗಳನ್ನ ನಾವು ಯೂಸ್ ಮಾಡ್ತೀವಿ ಮತ್ತೆ ಲಟ್ಟಣಿಗೆ ಇದೆ ಇದನ್ನು ಚಪಾತಿ ಮತ್ತೆ ರೊಟ್ಟಿಗಳನ್ನ ನಾವು ರೋಲ್ ಮಾಡೋಕ್ಕೆ ನಾವು ಇದನ್ನು ಯೂಸ್ ಮಾಡ್ತೀವಿ ಅದೇ ರೀತಿ ಪೊಟ್ಯಾಟೊ ಮ್ಯಾಷರು ಪ್ರತಿಯೊಂದು ವಸ್ತುಗಳನ್ನ ನಾವು ಯೂಸ್ ಮಾಡ್ತೀವಿ ಮತ್ತೆ ಮಿಕ್ಸರ್ ಸ್ಟವ್ ಚಿಮಣಿ ಮತ್ತೆ ವಾ ವಾ ಇದು ವಾಟರ್ ಪ್ಯೂರಿಫೈಯರು ಪ್ರತಿಯೊಂದು ವಸ್ತುಗಳು ನಮ್ಮ ಕಿಚನಲ್ಲಿ ಯಾವ್ಯಾವ ವಸ್ತು ನಾವು ಇಟ್ಕೊಂಡಿದ್ದೀವೋ ಆ ಪ್ರತಿಯೊಂದು ವಸ್ತುನು ಒಂದೊಂದು ಕಾರಣಕ್ಕೆ ನಾವು ಯೂಸ್ ಮಾಡ್ತೀವಿ ಆವ ಆವಾಗ್ಲೆ ನಾವು ಅಡುಗೆ ಮಾಡ್ಕೊಂಡು ತಿನ್ನೋಕ್ಕಾಗೋದು ಅಂತ ಹೇಳೋಕೆ ಇಷ್ಟಪಡ್ತೀನಿ